ಸರ್ ನಮಸ್ತೆ ನನ್ನ ಹೆಸರು ಗುರುರಾಜ್ ಅಂತ ಹೇಳಿ ಸರ್ ಹಾಂ ಇವಾಗ ಹೋದ ತಿಂಗಳು ನಾನು ಹದಿನೈದನೇ ತಾರೀಕಿಗೆ ಬಂದು ತೋರಿಸಿದ್ದೆ ಸರ್ ನಿಮ್ಮ ಹತ್ರ ಸರ್ ಅದು ಸ್ವಲ್ಪ ನಾನು ಬಿದ್ದಿದ್ದೆ ಅಲ್ಲ ಸರ್ ಅದು ಚೆಸ್ಟಿಗೆ ಒಂದು ಸ್ವಲ್ಪ್ ಅದು ರಾಡ್ ಬಡಿದಿತ್ತು ಸರ್ ಅದು ಅದು ಪೇನ್ ಆಗ್ತಿದೆ ಅಂತ ತೋರಿಸಿದ್ದೆ ನೋಡಿ ಸರ್ ಧಾರವಾಡದಿಂದ ಬಂದಿದ್ದೆ ಸರ್ ಹಾಂ ಸರ್ ಮ ಅದನ್ನ ನಿಮಗೆ ವಾಟ್ಸಪು ಮಾಡಿದ್ದೀನಿ ಸರ್ ಅದ್ನ ಒಂದು ಸ್ವಲ್ಪ ನೋಡಿ ಅದನ್ನ ಹೇಳ್ತೀರಾ ಸರ್ ಅದನ್ನು ಓಕೆ ಅದ್ನ ಮೋಸ್ಟ್ಲಿ ಹಾಂ ಸರ್ ಹಾಂ ತೋರಿಸಿದ್ದೆ ಸರ್ ಅದು ಒಂದು ಸ್ವಲ್ಪ್ ಏನೋ ಕ್ರ್ಯಾಕ್ ಆಗಿದೆ ಅಂತ ಹೇಳಿದ್ದಿರಿ ಸರ್ ಹಾಂ ಹಾಂ ತಗೊಂಡಿದ್ದೇನೆ ಸರ್ ಇವಾಗ ಪೇನ್ ಹಾಗೇನಿಲ್ಲ ಸರ್ ಇವಾಗ ಅಂದರೆ ಆ ಟ್ಯಾಬ್ಲೆಟಿಂದ ಸ್ವಲ್ಪ ಅಲರ್ಜಿಟಿಕ್ ಆಗಿ ಒಂದು ಸ್ವಲ್ಪ ಇದಾಗ್ತಾ ಇದೆ ಸರ್ ಹಾಂ ಮ ಹ್ಞೂ ಅಲ್ಲ ಮೈ ತುರಿಸ್ತಾ ಇದೆ ಸರ ಓಕೆ ಸರ್ ಹಾಂ ಆಗಲಿ ಸರ್ ಯಾಕೆಂದ್ರೆ ಇವಾಗ ನೋಡಿ ಸರ್ ಇಲ್ಲಿ ರಾಮ ಇದು ಇದ್ದಿದ್ದಕ್ಕೆ ಎಲ್ಲ ಹಾಸ್ಪಿಟ್ಲು ಮೆಡಿಕಲ್ ಶೋಪ್ ಬಂದಿದವೆ ಸರ್ ಆಮೇಲೆ ಹಾಸ್ಪಿಟ್ಲಿಗೆ ಬರ್ಬೇಕಂದ್ರೆ ಅದು ಕೆರೆತ ಭಾಳ ಇದೆಯಲ್ಲ ಸರ್ ಬಸ್ಸಲ್ಲಿ ಅದು ಅಷ್ಟು ಸರಿ ಅನಿಸೋದಿಲ್ಲ ಅಂತೇಳಿ ಬರ್ತಾ ಇಲ್ಲ ಸರ್ ಸರ್ ಪ್ಲೀಸ್ ಸರ್ ಹಂಗೆ ಮಾಡಿ ಸರ್ ಹಾಂ ಓಕೆ ಹಾಂ ಮಾಡ್ಬೌದು ಸರ್ ಮಾಡ್ಬೌದು ಸರ್ ಹಾಂ ನಾನು ಬೇಕಾದರೆ ಒಂದು ಇನ್ನೊಂದು ಮೂರು ದಿನ ಬಂದು ಬಿಟ್ಟು ನಾನು ಬಂದು ಭೆಟ್ಟಿ ಆಗ್ತೀನಿ ಸರ್ ಹೌದು ಸರ್ ಹೌದು

ಆಗ್ಲಿ ಸರ್ ಹಾಗೆ ಮಾಡುವ ಸರ್ ಹಾಂ ಓಕೆ ನನ್ನ ನಂಬರ್ ಅವ್ರಿಗೆ ಕೊಟ್ಟುಬಿಡಿ ಸರ್ ಪ್ಲೀಸ್ ಹಾಂ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು